ನಮ್ಮ ಮಕ್ಕಳಿಗೆ ಪುಳಿಯೋಗ್ರೆ ಅಂದರೆ ಇಷ್ಟವಿಲ್ಲ ಚಿತ್ರಾನ್ನ ಅಂದರೆ ಇಷ್ಟ ಬಿರ್ಯಾನಿ ಅಂದರೆ ಇಷ್ಟ ನಮ್ಮ ಮಗಳಿಗೆ ಚಿತ್ರಾನ್ನ ಅಂದರೆ ಇಷ್ಟ ಪೂರಿ ಸಾಗು ಮಾಡುತ್ತೇವೆ ಒಬ್ಬಟ್ಟು ಮಾಡುತ್ತೇವೆ ರಸ ಅನ್ನ ಪೊಂಗಲ್ ಇಷ್ಟವಿಲ್ಲದಿದ್ದರೆ ಇಡ್ಲಿ ಮಾಡುತ್ತೇವೆ ದೋಸೆ ಮಾಡುತ್ತೇವೆ ಇಲ್ಲದಿದ್ದರೆ ಪೊಂಗಲ್ ಮಾಡುತ್ತೇವೆ ಇಲ್ಲದಿದ್ದರೆ ಚಿತ್ರಾನ್ನ ಅನ್ನ ಸಾಂಬಾರು ಎಲ್ಲ ಮಾಡುತ್ತೇವೆ ಬೇಕೆಂದರೆ ಫ್ರೈಡ್ ರೈಸ್ ಮಾಡಿಕೊಡುತ್ತೇವೆ ಬೇಡ ಅಂದರೆ ಪೊಂಗಲ್ ಮಾಡಿಕೊಡುತ್ತೇವೆ ಹಾಗೆ ಅನ್ನ ರಸ ಹಪ್ಳ ಸಂಡಿಗೆ ಎಲ್ಲ ಮಾಡಿಕೊಡುತ್ತೇವೆ ಚಿತ್ರಾನ್ನದೊಂದಿಗೆ ಚಟ್ನಿ ಪಲ್ಯ ರಸಮ್ ಮಾಡ್ಕೊಡುತ್ತೇವೆ ಮನೆಯವ್ರಿಗೆ ಬಿರ್ಯಾನಿ ಬೇಡ ಎಂದರೆ ಮುದ್ದೆ ಕಾಳು ಸಾರು ಮಾಡುತ್ತೇವೆ ಸೊಪ್ಪು ಸಾರು ಅನ್ನ ಮಾಡುತ್ತೇವೆ ತರಕಾರಿ ಪಲ್ಯ ಚಪಾತಿ ಮಾಡುತ್ತೇವೆ ದಿನೇ ದಿನೇ ಪಲಾವ್ ಮಾಡುತ್ತೇವೆ ಅಂಗಡಿಗೆ ಹೋಗೋದಿಲ್ಲ ಮನೆಯಲ್ಲೇ ತಯಾರಿಸುತ್ತೇವೆ ಪುಳಿಯೋಗರೆ ಮನೆಯಲ್ಲೇ ಉಪ್ಯೋಗ ಮಾಡುತ್ತೇವೆ ವಾಂಗಿಬಾತ್ ಗೊಜ್ಜನ್ನು ನಾವೇ ತಯಾರಿಸುತ್ತೇವೆ ಪುಳಿಯೋಗ್ರೆ ಗೊಜ್ಜನ್ನು ನಾವೇ ತಯಾರಿಸುತ್ತೇವೆ ಸಾಂಬಾರು ಪುಡಿಯನ್ನು ನಾವೇ ತಯಾರಿಸುತ್ತೇವೆ ತೆಂಗಿನ ತುರಿ ಹಾಕಿ ಕಡಲೆ ಉಸಲಿ ಮಾಡುತ್ತೇವೆ ತೆಂಗಿನ್ಕಾಯೊಂದಿಗೆ ಚಟ್ನಿ ಮಾಡುತ್ತೇವೆ ಪಲಾವ್ ಮೊಸ್ರು ಬಜ್ಜಿ ಮಾಡುತ್ತೇವೆ ಮಗಳು ಬೇಡ ಅಂದರೆ ಮಗಳಿಗೆ ಇಡ್ಲಿ ಪಡ್ಡು ಮಾಡಿಕೊಡ್ತೇವೆ ಈರುಳ್ಳಿ ದೋಸೆ ಅಕ್ಕಿ ರೊಟ್ಟಿ ಚಟ್ನಿ ತಿನ್ನುವ ತರಕಾರಿಗಳಲ್ಲಿ ಪಲ್ಯ ಸಾಗು ಅನ್ನ ಸಾಂಬಾರು ಎಲ್ಲವೂ ಮಾಡಿಕೊಡುತ್ತೇವೆ ನನಗೆ ಬೇಡ ಎಂದರೆ ಅವ್ರಿಗೆ ಬೇರೆ ಥರ ಫ್ರೈಡ್ ರೈಸ್ ಮಾಡಿಕೊಡ್ತೇವೆ ಎಗ್ ರೈಸ್ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಚಿಕನ್ ಫ್ರೈ ಫಿಶ್ ಮೀನು ಸಾರು ಮೀನಿನ ಫ್ರೈಯಿ ಮೀನಿನ ಗೊಜ್ಜು ಮುದ್ದೆ ಅನ್ನ ಸಾರು ಎಲ್ಲ ಮಾಡಿಕೊಡುತ್ತೇವೆ